ಹೆಣ್ಣು ಭ್ರೂಣ ಹತ್ಯೆ ಎನ್ನೋದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ ಆಗಿತ್ತು ಮುಂಚೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ ಸುದ್ದಿ ಬರ್ತಾ ಇತ್ತು ಏನೆಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹೋಗ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೋತಾರೆ ಹೆಣ್ಣು ಮಗು ಅಂತ ಗೊತ್ತಾಗಿದ್ದ ತಕ್ಷಣ ಅದನ್ನು ತೆಗೆಸಿ ಬಿಡ್ತಾರಂತೆ ಯಾಕೆ ಅಂಥ ಪಾರ್ಶ್ಯಾಲಿಟಿ ಹೆಣ್ಣು ಗಂಡುವಿನ ಮಧ್ಯೆ ಯಾಕೆ ಮಾಡ್ತಾರೆ ನಾವು ಹೆಣ್ಣು ಮಕ್ಕಳು ತಪ್ಪು ಮಾಡಿದ್ದಾದರು ಏನು ಇದಕ್ಕೋಸ್ಕರ ತುಂಬ ಹೋರಾಟಗಾರರು ಹೋರಾಡಿದರು ಸಿಟಿಲೆಲ್ಲ ಡಾಕ್ಟರುಗಳಿಗೆ ದುಡ್ಡು ಕೊಟ್ಟು ಅವ್ರನ್ನು ಸುಮ್ಮನೆ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವರು ತೆಗೆಸ್ತಾ ಇದ್ದರಂತೆ ಹಳ್ಳಿಲಿ ಹಳ್ಳಿಲೂ ಸಹ ಈ ಥರ ಮಾಡ್ತಾ ಇದ್ದರಂತೆ ಎಜುಕೇಟೆಡ್ ಪೀಪಲ್ಲಾಗೆ ಅವ್ರು ಹಂಗೆ ಮಾಡಿದರೆ ಇನ್ನು ಹಳ್ಳಿಯವ್ರು ಹಂಗೆ ಸುಮ್ಮನೆ ಇರೋಕಾಗುತ್ತಾ ಅವರು ಶುರು ಮಾಡಿದರು ಆಮೇಲೆ ನಂತರ ತುಂಬ ಸರ್ಕಾರಿ ಕಾನೂನುಗಳು ಬಂದವು ಹೆಣ್ಣು ಮಕ್ಕಳಿಗು ಆ ಥರ ಮಾಡಬಾರ್ದು ಅಂತ ತುಂಬ ಕಾಯಿದೆಗಳನ್ನ ಹಾಕಿದ್ರು